ಮೇಡಮ್ ಇದು ಟೈಲರ್ ಅಂಗಡಿನ ಆನಂದ್ ಆನಂದ್ ಟೈಲರ ಹೌದು ಮ್ಯಾಮ್ ಮೇಡಮ್ ನಾವು ಸ್ಕೂಲಿಂದ ಮಾತಾಡ್ತಾ ಇರೋದು ಆಕ್ಸ್ಫರ್ಡ್ ಸ್ಕೂಲ್ ಅಂತ ನಮ್ಮ ನಮ್ಮ ಸ್ಕೂಲಲ್ಲಿ ಒಂದು ಐವತ್ತು ಜನ ಮಕ್ಳು ಇದಾರೆ ಅವ್ರಿಗೆ ಯುನ್ಫಾಮ್ ಬೇಕಿತ್ತು ಆನ್ಯುಲ್ ಆ್ಯನ್ವಲ್ ಡೇ ಫಂಕ್ಷನಿಗೆ ಹದಿನೈದನೇ ತಾರೀಕು ಆನ್ವಲ್ ಡೇ ಫಂಕ್ಷನ್ ಇದೆ ಫೆಬ್ರವರಿ ಫಿಫ್ಟೀನ್ತ್ ಹಂಗಾಗಿ ಅಷ್ಟರ ಒಳಗೆ ರೆಡಿ ಮಾಡ್ಕೊಡ್ತಿರಾ ಅಷ್ಟು ಮಕ್ಳಿಗು ಹಾಂ ನಿಮ್ದು ಇದು ಹಾಂ ಸರಿ ಮ್ಯಾಮ್ ವಾಟ್ಸ್ಆ್ಯಪ್

ಹ್ಞೂ ಸರಿ ಮೇಡಮ್ ಕ್ಲಾತ್ ಎಲ್ಲ ಚೆನ್ನಾಗಿರ್ಬೇಕು ಮೇಡಮ್ ಒಂದು ಯೂನಿಫಾಮ್ ಎಷ್ಟು ಆಗುತ್ತೆ ಹೌದ ಎಷ್ಟಾಗ್ಬೌದು ಒಂದು ಅಂದಾಜು ನನ್ಗೆ ಒಂದು ಐವತ್ತು ಪೀಸ್ ಬೇಕಿತ್ತು

ನನಗೆ ಮೀಡಿಯಮ್ ಸೈಜಲ್ಲಿ ಬೇಕಿತ್ತೂ ಹಾಂ ಡ್ರಸ್ಸು ಮತ್ತು ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ಬರಿಗು ಬೇಕಿತ್ತು

ಸರಿ ಸರಿ ಓಕೆ ಮೇಡಮ್ ನಿಮ್ದು ವಾ ಅಡ್ರಸ್ಸು ಕಳಿಸಿ ಮೇಡಮ್ ಹಾಗೆ ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್